ಹಲೋ ನಮಸ್ತೆ ಸರ್ ನಾವು ವಿದ್ಯಾರ್ಥಿ ವೇತನ ಅರ್ಜಿಯನ್ನು ನಾವು ಅಪ್ಲೈ ಮಾಡ್ಬೇಕು ಹಾಗಾಗಿ ನಮಗೆ ಶೈಕ್ಷಣಿಕ ಪ್ರಮಾಣ ಪ್ರ ಪ್ರಮಾಣ ಪತ್ರಗಳು ಬೇಕಾಗೈತ್ತಿ ಆದರೆ ಏನು ಮಾಡ್ಬೇಕಪ್ಪ ಅಂದರೆ ನಾವು ಊರು ಬಿಟ್ಟು ಬಂದೀವಿ ಬೇರೆ ಕಡೆ ಇದ್ದೀವಿ ಹಾಗಾಗಿ ಇವಾಗ ಲಾಸ್ಟ್ ಡೇಟು ಕೂಡ ಬರ್ತಾಯಿದೆ ನನ್ನ ಕಡೆ ಸರ್ಟಿಫಿಕೇಟ್ಸಿಲ್ಲ ಎಲ್ಲ ಊರಲ್ಲಿದೆ ಹಾಗಾಗಿ ಪ್ರಮಾಣಪತ್ರಗಳೆಲ್ಲ ಊರಲ್ಲೇ ಇರೋದರಿಂದ ನಾವು ಹಾಫ್ಲೈನ್ ಮುಖಾಂತ್ರ ಅಪ್ಲೋಡ್ ಮಾಡೋಕ್ಕಾಗಲ್ಲ ಬಟ್ ಏನಂದರೆ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಡೀಜಿಲಾಕರ್ನಲ್ಲಿದಾವೆ ಹಾಗಾಗಿ ಡಿಜಿಲಾಕರ್ನಲ್ಲಿ ನಮ್ಮ ಕ ನಮ್ಮ ಡಾಕುಮೆಂಟ್ಸ್ ಇರೋದ್ರಿಂದ ನೀವು ಡಿಜಿಲಾಕರಿಂದ ನಮ್ಮ ಡಾಕುಮೆಂಟ್ಸ್ ನಮ್ಮವು ಕೊಟ್ನಪ್ಪ ಅಂದರೆ ನಮಗೆ ಭಾಳ ಅನುಕೂಲಾಕತ್ತಿ ಇಲ್ಲಾಂದರೆ ನಮಗೆ ಸೊಲ್ಪ ತೊಂದ್ರಾಗ ಆಗತ್ತೆ ಏಕಂದ್ರೆ ಎಲ್ಲ ಡಾಕುಮೆಂಟ್ಸು ನಮ್ಮ ಕಡೆ ಇಲ್ಲ ಎಲ್ಲ ನಾವು ಬರೇ ಊರಲ್ಲಿ ಇದ್ದೀವಿ ಡಿಜಿಲಾಕರ್ ಅಂತಿದ್ರಿಂದ ಡಿಜಿಲಾಕರ್ ಮುಖಾಂತರ ಆನ್ಲೈನಲ್ಲಿ ತಗಣ್ಯಪ್ಪ ಅಂದರೆ ನಾವು ಅಪ್ಲೈ ಮಾಡ್ಬೋದು ವಿದ್ಯಾರ್ಥಿ ವೇತನ ಸಿಗುತ್ತೆ ನಮಗೆ ಹಾಗಾಗಿ ನಮ್ಗೆ ಅನ್ಕೂಲ ಆಗೈತಿ ಇದನ್ನು ನೀವು ನೆಡೆಸ್ಕೊಡಿ ಅಂತ ಹೇಳ್ತಾ ನೆಡೆಸ್ಕೊಡಿ ಸರ್ ಧನ್ಯವಾದಗಳು